ಹಲೋ ಸರ್ ನಮಸ್ತೆ ಮೀಶೋಯಿಂದನಾ ಸರ್ ಮಾತಾಡ್ತಿರೋದು ಸರ್ ಆ್ಯಕ್ಚುಲಿ ನಾನೊಂದು ಹಾರ್ಡ್ರ್ ಮಾಡಿದ್ದೆ ಶೂಸ್ ಆರ್ಡ್ರ್ ಮಾಡಿದ್ದೆ ಅದನ್ನು ಹಾರ್ಡ್ರ್ನ ವಾಪಸ್ ಕಳಿಸಿದ್ದೀನಿ ಬಟ್ ನನ್ಗೆ ಅಮೌಂಟೇನ್ ರಿಟರ್ನ್ ಮಾಡಲಿಲ್ಲ ಹದಿನೈದು ದಿನ ಆಯಿತು ದಯವಿಟ್ಟು ನನ್ಗೆ ಸ್ವಲ್ಪ ಇದು ಮಾಡಿಕೊಡಿ ಸರ್